ಹಲೋ ಹಲೋ ನಾವು ಪೋಸ್ಟ್ ಆಫೀಸಿಂದ ಮಾತಾಡ್ತಾ ಇರೋದು ಹೇಳಿ ಹೌದು ನಮ್ಮಲ್ಲಿ ಅದರ ಬಗ್ಗೆ ಡಿಟೇಲ್ಸ್ ಯಾವ ಥರ ಅಂದರೆ ಇದು ನಮ್ಮದು ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ ಇನ್ಷ್ರೆನ್ಸ್ ಸ್ಕೀಮ್ ಇದು ಹಾಂ ಓಕೆನಾ ಇದು ಇದ್ರ್ಮೇಲೆ ಡಿಪೆಂಡಾಗತ್ತೆ ಏಜ್ ಮೇಲೆ ನಮ್ಮಲ್ಲಿ ಕಡಿಮೆ ಏಜಾದಷ್ಟು ಪ್ರೀಮಿಯಮ್ ಕಡಿಮೆ ಇರುತ್ತೆ ಲೋ ಪ್ರೀಮಿಯಮ್ ಹೈ ಬೋನಸ್ ಅನ್ನೋದು ನಮ್ಮದು ಟ್ಯಾಗ್ಲೈನು ನಮ್ಮ ಪೋಸ್ಟಲ್ ಲೈಫ್ ಇನ್ಶೂರೆನ್ಸು ಸೊ ಇದರೊಳಗೆ ಸೇಫ್ಟಿ ಇನ್ವೆಸ್ಟ್ಮೆಂಟು ತುಂಬ ಸೇಫಾಗಿರತ್ತೆ ರಿಟರ್ನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಕಂಪೇರ್ ಟು ಅದರ್ ಇನ್ಶೂರೆನ್ಸ್ ಸೆಕ್ಟರ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಬೇರೆ ಕಡೆಯೆಲ್ಲ ತುಂಬ ಕಡಿಮೆ ಇರುತ್ತೆ ಬೋನಸ್ಸು ನಮ್ಮಲ್ಲಿ ಫೈವ್ ಥೌಸಂಡ್ ಟೂ ಹಂಡ್ರೆಡ್ ಪರ್ ಲ್ಯಾಕ್ ಪರ್ ಇಯರ್ ಬೋನಸ್ಸಿರತ್ತೆ ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಐದು ಲಕ್ಷಕ್ಕೆ ಮಾಡಿಸ್ಕೊತೀರ ಅಂತ ಇಟ್ಕೊಳ್ಳಿ ಮಿನಿಮಮ್ಮು ಹದಿನೈದು ವರ್ಷಕ್ಕೆ ಟರ್ಮ್ ತೊಗೊಳ್ತಂದ್ರೆ ಆಲ್ಮೋಸ್ಟ್ ಥ್ರೀ ಆ್ಯಂಡ್ ಎ ಹಾಫ್ ಲ ಲ್ಯಾಕ್ವರೆಗೂ ನಿಮಗೆ ಬೋನಸ್ಸೇ ಬರುತ್ತೆ ಸೊ ನಿಮಗೆ ಹತ್ರತ್ರ ಎಂಟು ಎಂಟು ಲಕ್ಷ ಚೇಂಜು ರಿಟರ್ನ್ಸೇ ಸಿಗತ್ತೆ ಸಪೋಸ್ ಇಫ್ ಯು ಗೋ ಫಾರ್ ಹೈಯರ್ ಟರ್ಮು ಫಿಫ್ಟೀನ್ ಪ್ಲಸ್ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಟರ್ಮ್ ತೊಗೊತೀರಾ ಅಂದರೆ ಫೈವ್ ಲ್ಯಾಕ್ ಇನ್ವೆಸ್ಟ್ ಮಾ ಐ ಮೀನ್ ನೀವಾ ಸಮ್ ಅಶ್ಯೂರ್ಡ್ ತೊಗೊಂಡ್ರೆ ನಿಮಗೆ ಅನದರ್ ಫೈವ್ ಲ್ಯಾಕ್ಸು ನಿಮಗೆ ಗ್ಯಾರಂಟೀಡ್ ರಿಟರ್ನ್ಸು ಅರೌಂಡ್ ಟೆನ್ ಲ್ಯಾಕ್ಸ್ ಹಾಗೆ ನಿಮಗೆ ಅಟ್ ದ ಟೈಮ್ ಆಫ್ ಮ್ಯಾಚೂರಿಟಿ ಯು ವಿಲ್ ರಿಸೀವ್ ಇನ್ ಕೇಸ್ ಇನ್ಸೂರ್ಡ್ಗೆ ಏನಾನ ತೊಂದರೆ ಆದರೆ ಡೆತ್ ಆಯ್ತಂದ್ರೆ ನಾವು ಪಾಲಿಸಿ ತೊಗೊಂಡು ಆಕ್ಸೆಪ್ಟ್ ಆದ ದಿವಸದಿಂದ ವೆರಿ ನೆಕ್ಸ್ಟ್ ಟೈಮಿಂದಾನೇ ಮಿನಿಟಿಂದಾನೇ ಲೈಫ್ ರಿಸ್ಕ್ ಕವರಾಗತ್ತೆ ಸೊ ಹಾಗಾಗಿ ಹಾಂ ಓಕೆ ಮಾಡಿಸಿ ಮಾಡಿಸಿ ಚೆನ್ನಾಗಿದೆ ಡಿಗ್ರಿ ಹೌದೌದು ಡಿಗ್ರಿ ಆಗಿದ್ದರೆ ಸಾಕು ಮೊದಲಿಗೆಲ್ಲ ಬರೀ ಗೌರ್ಮೆಂಟ್ ಸೆಕ್ಟರ್ಗಿತ್ತು ಈಗೆಲ್ಲ ಎನಿ ಒನ್ ಹ್ಯಾವಿಂಗ್ ಡಿಗ್ರಿ ಅವರು ದೇ ಕ್ಯಾನ್ ಅವೈಲ್ ದ ಇನ್ಶೂರೆನ್ಸು ಅದು ನಿಮ್ಮ ಏಜ್ ಮೇಲೆ ಡಿಪೆಂಡ ನಿಮ್ಮ ಏಜ್ ಎಷ್ಟಿರತ್ತೋ ಅದ್ರ್ಮೇಲೆ ಡಿಪೆಂಡ್ ಥರ್ಟಿ ಒನ್ ಇಯರ್ಸ್ ಅಂತಂದ್ರೆ ನೀವು ಹತ್ರತ್ರ ನಾಲ್ಕರಿಂದ ನಾಲ್ಕು ಸಾವಿರ ಚೇಂಜ್ ಕಟ್ಟಬೇಕಾಗತ್ತೆ ಪರ್ ಮಂತು ನೀವು ಫಿಫ್ಟೀನ್ ಇಯರ್ಸು ಟರ್ಮ್ ಚೆನ್ನಾಗಿ ಬರುತ್ತೆ ಫಿಫ್ಟೀನ್ ಪ್ಲಸ್ ಇಯರ್ಸು ತೊಗೊಬೋದು ಹ್ಞೂ ಹೀಗೆ ಬರುತ್ತೆ ಮಿನಿಮಮ್ ಟ ಟ್ವೆಂಟಿ ಲ್ಯಾಕ್ಸ್ವರೆಗೂ ಇನ್ಸೂರ್ರ್ಡ್ ಇದೆ ಇದಿರಲ್ಲ ಮೆಡಿಕಲ್ ಇರಲ್ಲ ಟ್ವೆಂಟಿ ಲ್ಯಾಕ್ಸ್ ಅಬೋವ್ ಆಯ್ತಂದ್ರೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ನು ಫೀಸ್ ಇರತ್ತೆ ಸೊ ಈ ಥರ ಇರತ್ತೆ ಬನ್ನಿ ಡಾಕ್ಯುಮೆಂಟ್ಸು ಪ್ಯಾನು ಆಧಾರ್ ಒಂದು ಫೋಟೋ ತೊಗೊಂಡು ಬನ್ನಿ ಮಾಡ್ಕೊಡೋಣ ಹ್ಞೂ ಶೂರ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಶೂರ್ ಥ್ಯಾಂಕ್ ಯು